ಹಾಯ್ ಏನು ಮಾಡ್ತಿದೀಯಾ ನಾನು ಟೈಲರಿಂಗ್ ಕ್ಲಾಸಿಗೆ ಬಂದಿದ್ದೀನಿ ಕಾಲೇಜಿಗೆ ಹೋಗ್ತಿಲ್ಲ ಈಗ ಮನೇಲಿ ಪ್ರಾಬ್ಲಮ್ ಆಗಿ ನನ್ನ ಮನೇಲಿ ಒಂಚೂರು ಪ್ರಾಬ್ಲಮ್ ಕಳಿಸ್ಲಿಲ್ಲ ಕಾಲೇಜಿಗೆ ಹಾಂ ಅಪ್ಪನಿಗೆ ಅಪ್ಪನಿಗೆ ಒಂಚೂರು ಏಟ್ ಗಾಡಿಯಿಂದ ಬಿದ್ದು ಏಟಾಗಿ ಪ್ರಾಬ್ಲಮಿಂದ ನನಗೆ ಹೊರಗಡೆ ಓದೋಕ್ಕೇ ಕಳಿಸಲಿಲ್ಲ ಹಾಗೆ ನಾನು ಪ್ಯಾರ ಮೆಡಿಕಲ್ಲಿಗೆ ಬರ್ದಾಕಿದೆ ಹಾಗೂ ಅವರಿಗೆ ಕೌನ್ಸಲಿಂಗ್ ಬಂತು ಅದರಲ್ಲಿ ಅಮ್ಮ ಅಪ್ಪನನ್ನು ನೋಡ್ಕೊಳ್ಳೋದು ನೋಡ್ಕೊಬೇಕು ನಾನು ನಾನು ಬರೋದಿಲ್ಲ ಅಂತ ಅಂದರು ಪೇರೆಂಟ್ಸ್ನಲ್ಲಿ ಯಾರಾದ್ರು ಒಬ್ಬರಾದ್ರೂ ಕರ್ಕೊಬೇಕಾಗಿತ್ತು ಜೊತೆಗೆ ಯಾರೂ ಬರಲಿಲ್ಲ ಅದಕ್ಕೋಸ್ಕರ ಪ್ಯಾರ ಮೆಡಿಕಲ್ಲುನೂ ಕ್ಯಾನ್ಸಲ್ ಆಯಿತು ನೆಕ್ಸ್ಟು ಇನ್ನೇನು ಮಾಡೋದು ಮನೇಲಿ ಕುತ್ಕೊಂಡು ಅನ್ನುವಾಗ ನಾನು ಅಮ್ಮನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ ಈ ಥರ ಹೊಲಿಗೇದು ಹೊಲ್ಗೆದು ಯಂತ್ರ ಹೊಲಿಗೆ ಆದರೂ ಕಲಿತ್ಕೋತಿನಿ ಅಮ್ಮ ಅಟ್ಲೀಸ್ಟ್ ಒಂದು ಹೊಲ್ಗೆ ಆದರೂ ಕಲಿತ್ಕೊಂಡ್ರೆ ನಾನು ಏನೋ ಒಂದು ಚಿಕ್ಕದು ಚಿಕ್ದಾಗಿ ಸಂಪಾದನೆ ಆದರೂ ಮಾಡ್ಬೋದು ಅಂತ ಅಂದ್ಕೊಂಡು ಟೈಲರಿಂಗ್ ಕ್ಲಾಸಿಗಾದ್ರೂ ಹೋಗ್ತೀನಿ ಅಂತ ಅಮ್ಮನ ಹತ್ರ ರಿಕ್ವೆಸ್ಟ್ ಮಾಡಿ ಹಾಂ ಪರ್ಮಿಷನ್ ತಗೊಂಡು ಟೈಲರಿಂಗ್ ಬಂದೆ ಆ್ಯಂಡ್ ಟೈಲರಿಂಗ್ ಬಂದಿದ್ದ ತಕ್ಷಣ ಅಯ್ಯೋ ನಾವು ಹೊಲಿತೀವಾ ನನಗೆ ಮಿಷಿನ್ ಟೆಕ್ಷ್ ಟೆನ್ ಟಚ್ಚೇ ಇಲ್ಲ ಏನು ಮಾಡೋದು ಅನ್ನೋದು ಅಂತೂ ಒಂದು ಒಂದು ಒಂದು ಭಯ ಇತ್ತು ಆಮೇಲೆ ಹಂಗೇ ಹೋಗ್ತಾ ಹೋಗ್ತಾ ಥಿಯರಿಗಳು ಥಿಯರಿ ಮಾಡಿದರು ಥಿಯರಿ ಮಾಡ್ತಾ ಮಾಡ್ತಾ ಏನೋ ಒಂಚೂರು ತಲೆಗೆ ಹೋಗೋ ಥರ ಇತ್ತು ಫೀಲ್ ಆಯಿತು ಆಮೇಲೆ ಏನು ಮಾಡೋದು ಅಂತ ಇದ್ದೆ ಹಂಗೇ ಟಿ ನಮ್ಮ ಮಿಸ್ಸು ಕ್ಲೀನಾಗೇ ಅಚ್ಚುಕಟ್ಟಾಗಿ ಹೇಳ್ಕೊಟ್ರು ನಮಗೆ ಟೈಲ್ ನೆಕ್ಸ್ಟ್ ಹಂಗೆ ಹೋಗ್ತಾ ಹೋಗ್ತಾ ಕಟ್ಟಿಂಗ್ ಹೇಳಿಕೊಟ್ರು ಹಾಗೆ ಕಟ್ಟಿಂಗ್ ಹೇಳ್ಕೊಟ್ಟು ನಮಗೆ ಹೊಲಿಗೆ ಮೆಶ್ ಹೊಲಿಗೆ ಮಿಷಿನ್ ಹತ್ರ ಕುಣ್ಸುದ್ರು ಫಸ್ಟು ಪೆಡೆಲ್ ಮಾಡೋಕ್ಕೆ ಒಂದು ಒಂದು ದಿನ ಎರಡು ದಿನ ನನಗೆ ಬಿಟ್ಟರು ಆಮೇಲೆ ನಾನು ಅಯ್ಯೋ ಮಾಡ್ತೀನೋ ಅದು ತುಳಿಯೋಕ್ಕೇ ಕಷ್ಟ ಆಗ್ತಿದ್ಯಲ್ಲ ಏನು ಮಾಡೋದು ನಾವು ಹೊಲಿತಿವಾ ಬಟ್ಟೆನಾ ಅನ್ನೋ ಒಂದು ಭಯ ಇತ್ತು ಹಂಗೂ ನಾನು ಒಂದು ಎರಡು ದಿನ ಹಾಗೇ ಕಂಟಿನ್ಯೂಸ್ ಆಗಿ ತುಳಿಯೋಕ್ ಪೆಡಲ್ ತುಳಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದರು ಹಾಗೆ ಮಾಡ್ತಾ ಹೋಗ್ತಿದ್ದೆ ಆಮೇಲೆ ಯಾಕೋ ಒಂಚೂರು ಹೀಝಿ ಆಯಿತು ಆಮೇಲೆ ಸ್ಟಿಚಿಂಗ್ ಸ್ಟಿಚಿಂಗ್ ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಶೇಪಾಗಿ ಕೊಡೋರು ಆ ಡಿಝೈನ್ ಏನು ಹಾಕಿರ್ತಾರೆ ಅದೇ ಥರ ಹೊಲಿಗೆ ಬರಬೇಕಾಗಿತ್ತು ಹೊಲ್ಗೆ ಹೊಲಿಯಕ್ಕೋದ್ರೆ ಈ ಕ್ರಾಸಿಂಗಲ್ಲಿ ಅದರಲ್ಲೆಲ್ಲಾ ಹೊಲಿಗೆ ಕ್ಲೀನಾಗಿ ಬರ್ತಾನೇ ಇರಲಿಲ್ಲ ಆಮೇಲೆ ಮಿಸ್ಸು ನೀನು ಇನ್ನೂ ಹೊಲಿಗೆ ಹೊಲಿಗೆ ಕ್ಲೀನಾಗಿ ಬರ್ತಿಲ್ಲ ಸರಿ ಮಾಡಿಕೋ ಅಂತಿದ್ದರು ಆದರೆ ಅಲ್ಲಿ ಹೊಲಿಗೆಗಳು ಲೂಸ್ ಸ್ಟಿಚ್ ಬರೋದು ಲೂಸ್ ಬರೋದು ಆಮೇಲೆ ಟಾಕುಗಳು ಬರೋದು ಆ ಥರ ಪ್ರಾಬ್ಲಮ್ಸ್ಗಳು ಬರ್ತಾ ಇತ್ತು ಅವಾಗ ಏನು ಮಾಡೋದು ಅಂತಾ ಗೊತ್ತಿರಲಿಲ್ಲ ನನಗೆ ಹಿಂಗಿಂಗೆ ಐತೆ ಹಿಂಗೆ ಮಾ ಹೆಂಗೆ ಸರಿ ಮಾಡಿಕೊಳೋದು ಅಂತಾ ಗೊತ್ತಿರಲಿಲ್ಲ ಅವಾಗ ನನ್ನ ಮಿಸ್ಸು ನಾನು ಮಿಸ್ ಹತ್ರ ಕೇಳಿ ಅಕ್ಕ ಇದು ಹೊಲಿಗೆ ಸರಿ ಬರ್ತಿಲ್ಲ ಹೊಲಿಗೆ ಏನು ಮಾಡಬೇಕು ಈ ಹೊಲ್ಗೆ ಕ್ಲೀನಾಗಿ ಬರ್ತಿಲ್ಲ ಅದಕ್ಕೆ ಏನು ಮಾಡಬೇಕು ನಾನು ಅಂತ ರೀಸನ್ನ ಕೇಳ್ಕೊಂಡೆ ಕೇಳಿಕೊಂಡು ಮತ್ತು ಅದೇನೇನು ಸರಿ ಮಾಡ್ಕೊಬೇಕು ಅಂದ್ಬಿಟ್ಟು ಸರಿ ಮಾಡ್ಕೊಂಡೆ ಸರಿ ಹೋಯ್ತು ಹಂಗೆ ಹೊಲಿ ಹೊಲಿಯೋಕ್ ಹೊಲ್ಕೊಂಡು ಹೋಗ್ತಾ ಇದ್ದೆ ಬ್ಲೌಸು ಬ್ಲೌಸು ಹೊಲಿಯೋ ಹೊಲಿದೆ ಫೆಸ್ಟು ಕೈಯಲ್ಲೇ ಹೊಲಿಗೆ ಹಾಕಿಸಿದ್ರು ಹೊಲ್ಗೆ ಹಾಕ್ಸಿದಕ್ಕೆ ಹೊಲ್ಗೆ ಹಾಕಿಸಿದ್ರು ಹೊಲಿ ಹೊಲ್ಗೆ ಕ್ಲೀನಾಗಿ ಬಂತು ಕೈಯಲ್ಲೇ ಹಾಕ್ಸಿದ್ರು ಹೊಲ್ಗೆನ ಮತ್ತು ಮಿಷಿನಲ್ಲಿ ಹಾಕ್ಸಿದ್ರು ಮಿಷಿನಲ್ಲೂ ಕ್ಲೀನಾಗಿ ಬಂತು ಅಂದ್ಬಿಟ್ಟು ಮಿಷಿನಲ್ಲಿ ಕೂರ್ಸಿದ್ರು ಹೊಲಿಗೆ ಚ್ ಕ್ಲೀನಾಗಿ ಅಚ್ಚುಕಟ್ಟಾಗ್ ಬಂತು ಆಮೇಲೆ ಬ್ಲೌಸ್ ಕಲಿತೆ ಟಾಪ್ ಕಲಿತೆ ಅಂಬ್ರಲ್ಲಾ ಕಲಿತೆ ಗೌನ್ ಹೊಲ್ದೆ ಅದೇ ಥರ ಕುರ್ತ ಹೊಲ್ದೆ ಎಷ್ಟೋ ಈಗ ಕಲಿತಿದ್ದೀನಿ ನಾನು ಸ್ಟಾರ್ಟಿಂಗ್ ಬರುವಾಗ ಎಷ್ಟು ಹೆದ್ರುಕೊಂಡೆ ಅಂದರೆ ನಾವು ನಮ್ಮ ಕೈಯಲ್ಲಿ ಆಗುತ್ತ ಹೊಲಿಗೆ ಹೊಲಿಯೋಕ್ಕಾಗುತ್ತಾ ಅಂತ ಈಗ ಅಟ್ಲೀಸ್ಟ್ ಎಲ್ಲಾ ಹೊಲಿತಿದ್ದೀನಿ ಹಾಗೇ ಹೊರ್ಗಡೆಯಿಂದಾ ನನಗೆ ಕಸ್ಟಮರ್ಸ್ ಬತ್ ಕಸ್ಟಮರ್ಸ್ ಬಂದು ಬಟ್ಟೇನ ಕೊಟ್ಟುಬಿಟ್ಟು ಹೋಗ್ತಾ ಇದ್ದಾರೆ ಅವರಿಗೂ ಹೊಲ್ಕೊಡ್ತಿದ್ದೀನಿ ಚೆನ್ನಾಗಿ ಹೊಲಿತಿದ್ದೀಯಾ ಕಣಮ್ಮಾ ಏನೋ ಒಂದು ನೀನು ಮಾಡ್ತಿದೀಯಲ್ಲವ್ವಾ ಅಂತ ಅಂದರು ಅದೊಂದು ಒಂದು ಮನಸ್ಸಿಗೆ ಸಮಾಧಾನ ಆಯಿತು ಮನೇಲೇ ಹಾಗೇ ಕೂತಿದ್ದರೆ ನನಗೆ ಏನೋ ಒಂದು ಏನೋ ಒಂದು ಓದೂ ಏನೂ ಇಲ್ಲವಲ್ಲಾ ನಾನು ಸೆಕೆಂಡ್ ಇಯರ್ ಪಾಸಾಗಿ ಏನೂ ಮಾಡ್ತಾ ಇಲ್ಲವಲ್ಲಾ ಮನೇಲಿ ಕೂತಿದ್ದೀನಲ್ಲಾ ಅಂತ ಅಂದೆ ಆವತ್ತು ಅಮ್ಮನ ಹತ್ರ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಹೇಗೋ ಕಳಿಸಿದ್ರು ಈಗ ಹೊಲಿಗೆ ಆದರೆ ನಾನೇ ಈಗ ನನ್ನ ಬ್ಲೌಸ್ ನಾನೇ ಹೊಲ್ಕೊತಿದ್ದೀನಿ ಏನೋ ಒಂದು ಸ್ಟಿಚಿಂಗ್ ಬೇಕು ಹೊಲಿಗೆ ಹಾಕ್ಕೊಡಮ್ಮಾ ಅಂತ ಬಂದು ಹೊಲಿಗೆಗಾದರೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆದರೂ ಕೊಡ್ತಿದ್ದಾರೆ ಈಗ ಅದರಲ್ಲೂ ಈ ಬ್ಲೌಸುಗಳೆಲ್ಲ ಕೊಡ್ತಿದ್ದಾರೆ ನಾವು ಹೊಲ್ದು ಅವ್ರಿಗೆ ಕೊಡ್ತಾ ಇದ್ದೀನಿ ನಾನು ಅದೊಂದು ಕ ಖುಷಿ ಆ ಕಡೆಯಿಂದಾ ಈಗ ನನಗೆ ಈಗ ಫೀಸ್ ಕಟ್ಟಬೇಕು ನಾನು ಪೇ ಮಾಡಬೇಕು ತಿಂಗಳಿಗೆ ನಾ ಫೈವ್ ಹಂಡ್ರೆಡ್ ಐನೂರು ರೂಪಾಯಿ ನಾನು ಕೊಡಬೇಕು ಇಲ್ಲಿ ಅದು ನನಗೆ ಐನೂರು ರೂಪಾಯಿ ಹೊರಗಡೆಯಿಂದ ನಾನು ಬಟ್ಟೆ ಹೊಲಿದು ಅವ್ರಿಗೆ ಕೊಡ್ತಾ ಇದ್ದೀನಿ ನಾನು ಅಮ್ಮನ ಹತ್ರ ಈಗ ಏನು ನಾನು ದುಡ್ಡೇನು ಕೇಳ್ತಿಲ್ಲ ಏನಾದ್ರು ಲೈನಿಂಗ್ ಏನು ಬ ಪೀಸ್ ಏನು ತಗೊಬೇಕು ಅನ್ನೊಕ್ಕೆ ಮಾತ್ರ ನಾನು ಅವ್ರ ಹತ್ರ ದುಡ್ಡು ಕೇಳ್ತಿದ್ದೀನಿ ಈಗ ನನಗೇನೇ ಹೊರಗಡೆಯಿಂದ ಈ ಕಡೆ ನಾನು ಕಲಿ ಕಲಿತನೂ ಇದ್ದೀನಿ ಆ ಕಡೆ ನನಗೆ ದುಡ್ಡೂ ಬರ್ತಾ ಇದೆ ಆ ದುಡ್ಡಿನಿಂದ ನಾನು ಫೀಸನ್ನೂ ಕಟ್ತಾ ಇದ್ದೀನಿ ಅದರಿಂದ ನನಗೆ ಹೊಲಿಗೆಯಿಂದ ಯಾರೂ ಲಾಸ್ ಆಗಿಲ್ಲ ಅಂತ ಯಾರೂ ಹೇಳಲ್ಲ ಅದೂ ಒಂದು ಒಳ್ಳೆಯದೇ ನಾನೂ ಸ್ಟಾಟಿಂಗ್ ಅಯ್ಯೋ ಬಟ್ಟೆ ಹೊಲಿಯೋದೆಲ್ಲಾ ದುಡ್ಡು ಬರುತ್ತಾ ಏನೋ ನಾವು ಹೆಂಗ್ ಹೊಲಿತೀವೋ ಏನೋ ಅನ್ನೋದು ಒಂದು ದೊಡ್ಡ ಭಯನೇ ಇತ್ತು ಈಗ ಆ ಭಯ ಅಂತೂ ಫುಲ್ ಹೊರ್ಟೋಗ್ಬಿಟೈತೆ ಏನೇ ಕೊಟ್ಟರೂ ಹೊಲ್ಕೊಡ್ತೀನಿ ಕ್ಲೀನಾಗಿ ಹೊಲ್ಕೊಡ್ತೀನಿ ಅನ್ನೋದು ಅವರಿಗೆ ನಂಬಿಕೆಯಿಂದ ನಾನು ಹೊಲ್ಕೊಡ್ತಾ ಇದ್ದೀನಿ ಈಗ ಎಲ್ಲಾರ್ಗೂ ನನಗೆ ಏನು ಒಂದು ಖುಷಿ ಅಂದರೆ ನಾನು ಬ್ಲೌಸ್ ಕಲಿ ಬ ಬ್ಲೌಸ್ ಹೊಲಿತೀನಾ ಇಲ್ವಾ ಅಂತ ಒಂದು ಭಯ ಇತ್ತು ಈಗ ಕಲ್ತಿದ್ದಕ್ಕೆ ತುಂಬಾ ಖುಷಿ ಆಗ್ತೈತೆ ಹೊಲಿಗೆ ಒಬ್ಬೊಬ್ಬರು ಸಾ ಏನು ಅಂತಾರೆ ಅಂದರೆ ವಾ ನೋಡು ಹೊಲಿಗೆ ಹೊಲಿ ಹೊಲಿತಾಳೆ ಇವಳು ಹೆಂಗ್ ಹೊಲಿತಾಳೆ ನೋಡು ಚೆನ್ನಾಗೇ ಹೊಲಿಯಲ್ಲ ಅಂತ ಹೆಂಗೆಂಗೋ ಬೈತಾರೆ ಹೊರಗಡೆಯಿಂದ ಅವರು ಬೈಯೋದನ್ನು ನಾನು ಹೇಗಪ್ಪಾ ಕೇಳಿಸಿಕೊಳ್ಳೋದು ನಾನು ಚೆನ್ನಾಗಿ ಹೊಲಿತೀನಾ ಇಲ್ಲವಾ ಯಾರ್ಯಾರ ಕೈಯಲ್ಲೋ ಏನೇನೋ ಬೈಸ್ಕೊಬೇಕಾ ಅನ್ನೊದೊಂದು ದೊಡ್ಡ ಭಯಾನೇ ಇತ್ತು ಈಗ ಆ ಭಯಾ ಅಂತೂ ಫುಲ್ ಇಲ್ಲವೇ ಇಲ್ಲ ಕೊಡಿ ಕೊಡಿ ಅಮ್ಮಾ ಹೊಲ್ಕೊಡ್ತೀನಿ ನಾನು ನಾನು ಕ್ಲೀನಾಗಿ ಹೊಲ್ಕೊಡ್ತೀನಿ ನಿಮಗೆ ಏನಾದ್ರು ಕ್ಲೀನಾಗಿ ಬರಲಿಲ್ಲಾಂದ್ರೆ ಹೇಳಿ ನಾನು ಅದನ್ನು ಬಿಚ್ಚಿ ಮತ್ತು ಹೊಲಿ ಹೊಲ್ಕೊಡ್ತೀನಿ ನಾನು ನಿಮಗೆ ಅಂದ್ಬಿಟು ಅವರಿಗೆ ಧೈರ್ಯ ತುಂಬಿಸಿ ಹೊಲ್ಕೊಡ್ತಾ ಇದ್ದೀನಿ ಅದು ಹೀಗೆ ಎಷ್ಟೋ ಜನಕ್ಕೆ ನಾನು ಹೊಲ್ಕೊಟ್ಟಿದ್ದೀನಿ ಏನೂ ಪ್ರಾಬ್ಲಮ್ಸು ಹೇಳಿಲ್ಲ ಹೀಗ್ ಹೊಲಿದಿದ್ದೀಯಾ ಕಣಮ್ಮಾ ಹೀಗ್ ಹೊಲಿದಿದ್ದೀಯಾ ಅಂತ ಏನೂ ಹೇಳಿಲ್ಲ ಚೆನ್ನಾಗಿ ಹೊಲ್ದಿದ್ದೀಯಾ ಕಣವ್ವಾ ಅಂತ ಹೇಳ್ತವರೆ ಅದೊಂದು ತುಂಬಾ ಸಂತೋಷವಾದ ವಿಷಯ ಇನ್ನೂ ಹೇಳ್ಬೇಕು ಅಂದರೆ ಹೊಲಿಗೆ ಬಗ್ಗೆ ಹೇಳಬೇಕು ಅಂದರೆ ಹೊಲಿಗೇಲಿ ಎಂಬ್ರಾಯ್ಡಿಂಗ್ದೂ ಇದೆ ಎಂಬ್ರಾಯ್ಡಿಂಗ್ನ ಅದು ನಮ್ಮ ಕೈಯಲ್ಲೇ ಹಾಕ್ಸಿ ಕೈಯಲ್ಲೂ ಹಾಕಿಸ್ತಿದ್ದಾರೆ ಅದೊಂದು ಈಗ ಫ್ರೀ ಕೋರ್ಸ್ ಅಂತ ಶ್ರೀ ರಂಗನಾಯಕಿ ಸಮಾಜ ಅಂತ ಹೀಗೆ ಹೇಳಿಕೊಡ್ತಿದ್ದಾರೆ ನಾನು ಮಧ್ಯಾಹ್ನ ಎರಡು ಗಂಟೆಗೂ ಎರಡು ಗಂಟೆಗೆ ಹೋದರೆ ಮನೆಗೆ ನಾಲ್ಕುವರೆಗೆ ಮನೆಗೆ ನಾಲ್ಕುವರೆಗೆ ಮನೆಗೆ ಬರ್ತಾ ಇದ್ದೆ ಈಗ ಬೆಳಗ್ಗೆ ಕ್ಲಾಸ್ ಫ್ರೀಯಾಗಿ ಸ ಶ್ರೀ ರಂಗನಾಯಕಿ ಸಮಾಜ ಕಡೆಯಿಂದ ಫ್ರೀಯಾಗಿ ನಮಗೆ ಹೇಳ್ಕೊಡ್ತಿದ್ದಾರೆ ಬೆಳಗ್ಗೆ ಕ್ಲಾಸ್ ಫ್ರೀಯಾಗಿ ಹೇಳಿಕೊಡ್ತಾರೆ ಅದರಲ್ಲಿ ಹೆಂಬ್ರಾಯ್ಡಿಂಗು ಕವ ಕುಷಾನ್ ಕವರು ದಿಂಬು ಕವರು ಟಾಪು ಟಾಪ್ ಪ್ಯಾಂಟು ಸ್ಟೈಟ್ ಪ್ಯಾಂಟು ಅವೆಲ್ಲ ಹೇಳಿಕೊಡ್ತಾ ಇದ್ದಾರೆ ಈಗ ಹೊರ ಫ್ರೀ ಆಗೇ ಹೇಳಿಕೊಡ್ತಿದ್ದಾರೆ ಇನ್ನೂ ನಾನು ಫಸ್ಟೇ ನಾನು ಮಧ್ಯಾಹ್ನ ಕ್ಲಾಸಿಗೆ ಒಯ್ತಿದ್ದೆ ಈಗ ತಿರ್ಗಿ ನನಗೆ ಫ್ರೀ ಕ್ಲಾಸಿಗೆ ಅಂತ ಹೋಗಿ ಜಾಯಿನ್ ಆಗಿದ್ದೀನಿ ಅದು ನನಗೆ ಇನ್ನೂ ಇಂಪ್ರೂವ್ ಆಯಿತು ಕೈಯಲ್ಲೇ ಎಂಬ್ರಾಯ್ಡಿಂಗ್ ಮಾಡೋದು ಎಂಬ್ರಾಯ್ಡಿಂಗಲ್ಲಿ ನಾವು ಎಲ್ಲ ಡಿಝೈನ್ಸೂ ಇದೆ ಆ ಡಿಝೈನ್ಸ್ ಎಲ್ಲ ನಮ್ಮ ಮ್ಯಾಮ್ ಹೇಳ್ಕೊಟ್ಟಿದ್ದಾರೆ ನಮ್ಮ ಮಿಸ್ಸು ಎಂಬ್ರಾಯ್ಡಿಂಗೂ ಚೆನ್ನಾಗಿ ಕಲ್ತಿದ್ದೀವಿ ಈಗ ನಮಗೆ ಅದ್ರದ್ದೂ ಫ್ರೀ ಆಗಿ ಒಂದು ಸರ್ಟಿಫಿಕೆಟೂ ಕೊಡ್ತಿದ್ದಾರೆ ಸರ್ಟಿಫಿಕೆಟ್ ನಮಗೂ ಯೂಸ್ ಆಗುತ್ತೆ ನೋಡಿ ಈಗ ವ ಎಲ್ಲೋ ಒಂದು ಜಾಬಿಗೆ ಹೋಗ್ತೀವಿ ಅಂತ ಅಂತ ಅವರಿಗೆ ಒಂದು ಸರ್ಟಿಫಿಕೆಟ್ ಅಂತ ಒಂದಿರುತ್ತೆ ಬಟ್ ನಮ್ಗೆ ಇರಲ್ಲವೋ ಇರುತ್ತೋ ಇಲ್ಲವೋ ಹೊಲಿಗೆಗೆ ಅಂತ ಅನ್ಕೊಂಡು ನಾನು ಇದ್ದೆ ಹೇಗೋ ನಮಗೆ ಸರ್ಕಾರದಿಂದ ಶ್ರೀ ರಂಗನಾಯಕಿ ಸಮಾಜ ಕಡೆಯಿಂದ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರೆ ಆ ಫ್ರೀಯಾಗಿ ಹೇಳ್ಕೊಡೊದೂ ಬಿಟ್ಟು ನಮಗೆ ಒಂದು ಸರ್ಟಿಫಿಕೆಟೂ ಕೊಡ್ತಾರಂತೆ ಅದೂ ಒಂದು ಯೂಸ್ ಆಗುತ್ತೆ ನಮಗೆ ಅಟ್ಲೀಸ್ಟ್ ನಾನು ಏನೋ ಒಂದು ಕಷ್ಟದಲ್ಲಿ ಇದ್ದೋ ಏನಪ್ಪಾ ಮಾಡೋದು ಇದೊಂದು ಹೊಲಿಗೆಯಿಂದ ಏನು ಮಾಡುತ್ತೆ ಏನೋ ಅಂತ ಇದ್ದೊ ಆದರೆ ಹೊರಗಡೆ ಹೋಗಿ ನಾವು ಏನೋ ಒಂದು ಮಾಡ್ಬೋದು ಹೋಗಿ ನಾನು ಈ ಥರ ಕ ಟೈಲರಿಂಗ್ ಕಲಿತಿದ್ದೀನಿ ಬಟ್ಟೆಯೆಲ್ಲಾ ಹೊಲಿತೀನಿ ಬ್ಲೌಸ್ ಎಲ್ಲ ಹೊಲಿತೀನಿ ಟಾಪ್ಸೂ ಹೊಲಿತೀನಿ ಈಗ ಎಲ್ಲ ಹೊಲ್ಕೊಡ್ತೀನಿ ಈಗ ಅಂತ ಹೇಳಿ ಹೊರ್ಗಡೆನೇ ಒಂದು ಒಂದು ಅಂಗ್ಡಿಗೆ ಹೋಗಿ ಅಟ್ಲೀಸ್ಟ್ ಸೇರಿಕೊಂಡು ನಾವು ಏನೋ ಒಂದು ಮಾಡ್ಬೋದು ಅಟ್ಲೀಸ್ಟ್ ಇಲ್ಲವಾ ನಮ್ಮ ದುಡ್ಡಿಂದಲೇ ನಾವು ಏನೋ ಒಂದು ಒಡ್ವೇನೋ ಏನೋ ಇದ್ದರೆ ಅದನ್ನು ಹಾಕ್ಬಿಟ್ಟು ಒಂದು ಚಿಕ್ಕ ಅಂಗ್ಡಿನೇ ಹಾಕಿ ನಾವೆನೇ ಒಂದು ಹೊಲಿಗೆನ ಸ್ಟಾರ್ಟ್ ಮಾಡ್ಕೊಬೋದು ಮಿಷಿನ್ ಹಿಡ್ಕೊಂಡು ಸ್ಟಾರ್ಟ್ ಮಾಡ್ಕೊಬೋದು ಅದು ನಮ್ಗೆ ಇನ್ನೂ ಒಳ್ಳೆಯದಾಗುತ್ತೆ ಇನ್ನು ಹೊಲಿಗೆಗಳಲ್ಲಿ ಹೇಳ್ಬೇಕೂಂದರೆ ಹಲವಾರು ಸೀವೆ ಕಷ್ಟದಲ್ಲಿ ಹೇಳ್ಬೇಕು ಕಷ್ಟದಲ್ಲಿ ಇದ್ದರೂ ಕೂಡ ಸಹ ಏನೋ ಒಂದು ಬ್ಲೌಸ್ ಹೊಲಿದು ನಮಗೆ ಅಟ್ಲೀಸ್ಟ್ ಒಂದು ಥ್ರೀ ಅಂಡ್ರೆಡ್ ಆದರೂ ಸಿಗ್ಬೋದು ಅದು ಅದೊಂದು ಯೂಸ್ ಆಗುತ್ತೆ ನಮಗೆ ಹೊಲಿಗೆಗಳಲ್ಲಿ ಹೇಳ್ಬೇಕೂಂದ್ರೆ ಇಷ್ಟೇ